ಬೆಂಗಾಲಿ ಪ್ರಾಂತ್ಯಗಳಲ್ಲಿ ಕನ್ನಡ ಭಾಷೆಯು ಇತರ ಭಾಷೆಗಳ ಜೊತೆ ಹೇಗೆ ಗುರುತಿಸಿಕೊಳ್ಳುತ್ತದೆ ಬೆಂಗಾಳಿ ಗುರುತಿಕೊಳ್ಳುತ್ತದೆ ಅವರು ಮಾತಾಡುವ ಸ್ಪಷ್ಟಿಕದಲ್ಲಿ ನಮ್ಮದಾದ ಕನ್ನಡ ಒಂದು ಇರುತ್ತದೆ ನಮ್ಮ ಕನ್ನಡವಾದ ನುಡಿ ಮಾತುಗಳು ಅವರ ಸ್ಪಷ್ಟಿ ಸ್ಪಷ್ಟಿಕದಲ್ಲಿ ಭಾಷೆಗಳ ಜೊತೆ ನಮ್ಮ ಭಾಷೆಗಳು ಸೇರಿ ಅದನ್ನು ಅಳ ಅಳವಡಿಸಿಕೊಂಡು ಮಾತಾಡುವ ಸ್ಪಷ್ಟಿತದಲ್ಲಿ ನಮ್ಮಗೆ ಒಂದು ಬೆಂಗಾಲಿ ಪ್ರಾಂತ್ಯಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಬಳಕೆ ಆಗುತ್ತದೆ ಅದರಿಂದ ನಾವು ಅದನ್ನು ಗುರುತು ಹಿಡಿಯಬಹುದು ಭಾಷೆಗಳಲ್ಲಿ ಬೇಗನೆ ಮಾತಾಡುವ ಇದರ ನಮ್ಮ ಕನ್ನಡ ಭಾಷೆಯು ಇವರ ಜೊತೆ ಜೊತೆಗೆ ಬಳಕೆ ಮಾಡುತ್ತಾರೆ